ಇಪ್ಪತ್ತು ಆಗಷ್ಟ್ ಸಾವಿರದೊಂಬೈನೂರ ನಲವತ್ತೇಳು ಇಪ್ಪತ್ತಾರು ಏಪ್ರಿಲ್ ಸಾವಿರದ ಎಂಟುನೂರ ಒಂದು ಇಪ್ಪತ್ತೊಂದು ಜೂನ್ ಎರಡುಸಾವಿರದ ನಾಲ್ಕು ಏಳು ನವಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತೊಂಬತ್ತು ಮೇ ಎರಡು ಸಾವಿರದ ಎರಡು